ನಾವು ನಮ್ಮ ಮನೆಯ ಅಂದರೆ ಮನೆಯ ವಠಾರದಲ್ಲಿ ಈ ಗಿಡಗಳನ್ನೆಲ್ಲ ಅಂದರೆ ಬೀಜವನ್ನೆಲ್ಲ ಬಿತ್ತಿ ಗಿಡಗ ಗಿಡ ಹಾಕಿ ಇದು ತರಕಾರಿ ಎಲ್ಲ ಹಾಕ್ತೇವೆ ಹಾಕಿ ಅದಕ್ಕೆ ಅದಕ್ಕೆ ಅಂದರೆ ತುಂಬ ಅದಕ್ಕೆ ಇದೆಲ್ಲ ಬೇಕಾಗ್ತದೆ ಏನೆಂದ್ರೆ ಗೊಬ್ಬರ ಬೇಕಾಗ್ತದೆ ಅಂದರೆ ಈಗ ಸ್ವಲ್ಪ ದೊಡ್ಡದಾದ್ರೆ ಅದು ಎಲೆಗಳನ್ನೆಲ್ಲ ಕೀಟಗಳು ಕೆಲವು ತೂತು ತೂತು ಮಾಡುವುದು ಅದು ಅದು ಒಂದು ಬೀಜ ಅದರ ನಮಗೆ ಒಂದು ಅದು ಕಾಯಾದರೆ ಅದನ್ನು ಕೂಡ ಇದು ಮಾಡ್ತದೆ ಅದರಿಂದಾಗಿ ನಾವು ಕೀಟ ನ ಅಂದರೆ ಕೀಟ ಬರದಾಗೆ ಕೀಟ ಇದೆಲ್ಲ ನಾಶ ಮಾಡುವಂತ ಒಂದು ಸಿಂಪಡಿಸಬೇಕಾಗ್ತದೆ ಹ ಹಾಗೆ ಒಂದು ಮತ್ತು ಗೊಬ್ಬರ ಅದಕ್ಕೆ ಬೇಕಾಗುವ ಗೊಬ್ಬರ ನೀರು ಈ ರೀತಿ ಎಲ್ಲ ನಾವು ಹಾಕ್ಬೇಕಾಗ್ತದೆ ಮತ್ತೆ ಇದು ಕೆಲವು ಒಂದೊಂದು ಬಾರಿ ಇದು ಈ ಬೇರೆ ಇದು ಬಂದು ಸಹ ತಿನ್ನುತ್ತದೆ ಅಂದರೆ ಈಗ ನವಿಲು ಈ ರೀತಿ ಎಲ್ಲ ಗುಡ್ಡ ಸ್ವಲ್ಪ ಎದುರಾ ಅದರಲ್ಲಿ ಬಂದು ಅದಕ್ಕೆ ಸ್ವಲ್ಪ ಒಂದು ತಡೆಯನ್ನು ಹಾಕಿ ಏನಾದ್ರೂ ಒಂದು ಪರದೆಯನ್ನು ಹಾಕಿ ಕಟ್ಟುವಂತದ್ದು ಈ ರೀತಿಯೆಲ್ಲ ಒಂದು ನಾವು ಪೋಷಣೆ ಮಾಡಬೇಕಾಗ್ತದೆ ಈ ವಾ ಮ ಈ ನಮಗೆ ನಮ್ಮ ನಾವು ಮನೆಯಲ್ಲಿಯೇ ಮಾಡಿದಂತ ನಾವು ಬೆಳೆಸಿದಂತ ಈ ಬೆಂಡೆ ಮತ್ತು ಸೋರೆಕಾಯಿ ಈ ರೀತಿಯ ಎಲ್ಲ ಒಂದು ಮಾಡುವಂತದ್ದು ಇದು ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು ಈ ರೀತಿ ಮಾಡುವುದ್ರಿಂದ ನಮಗೆ ತುಂಬ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಂತ ನಾನು ಭಾವಿಸ್ತೇನೆ ಅಂದರೆ ಈಗ ನಾವು ಬೇರೆ ಕಡೆಯಿಂದ ಅಂದರೆ ಮಾರ್ಕೆಟಿಂದ ತರುವಂತಹ ಈ ತರ್ಕಾರಿಗಳಿಗೆಲ್ಲ ನಾವು ಕೇಳ್ತಾ ಇರ್ತೇವೆ ಎಂಥ ಸಿಂಪ ಎಂತ ಅಂದರೆ ಬೇಡದ್ದನ್ನೆಲ್ಲ ಹಾಕಿ ಈ ನಮ್ಮ ಆರೋಗ್ಯವನ್ನು ಕೆಡಿಸುವಂತದ್ದು ಎಲ್ಲ ಇರುವಂತದ್ದೆ ಅದಕ್ಕಾಗಿ ನಾವೇ ನಮ್ಮ ಮನೆಯಲ್ಲಿ ತೋಟಗಳನ್ನು ಮಾಡುವಂತದ್ದು ಅಂದರೆ ಈ ತರಕಾರಿ ಬೀಜವನ್ನು ಬಿತ್ತಿ ಸ್ಥಳ ಇಲ್ಲದ್ರೂ ಕೂಡ ನಮಗೆ ನಾವೊಂದು ಇದರಲ್ಲಿ ಕೂಡ ಹಾಕಿದ್ರು ಕೂಡ ಅಂದರೆ ಒಂದು ಮಣ್ಣಿನ ಇದು ಮಾಡಿ ಅದಕ್ಕೆ ಸ್ವಲ್ಪ ಹಾಕಿ ಅದನ್ನು ಪೋಷಣೆ ಮಾಡಿದರು ಕೂಡ ನಮಗೆ ನಮಗೆ ಮನೆಗೆ ಬೇಕಾಗುವಷ್ಟು ನಾವು ತರಕಾರಿನ ಮಾಡ್ಬೋದು ಒಳ್ಳೆಯ ರೀತಿಯ ಗೊಬ್ಬರವನ್ನು ಅಂದರೆ ಮನೆಯ ಹಟ್ಟಿಯಿಂದಲೆ ನಮ್ಮದೇ ಹತ್ತಿರದ ಹಟ್ಟಿ ಇದ್ದರೆ ಅಲ್ಲಿಂದ ತಂದು ನಾವು ಈ ಗೊಬ್ಬರವನ್ ಹಾಕ್ಬೋದು ಅಂದರೆ ನೀರು ಗೊಬ್ಬರ ಮತ್ತು ನಾವು ಕೀಟ ಬರದ ಹಾಗೆ ಏನಾದ್ರೂ ಒಂದು ಇದನ್ನು ಬರದ ಒಂಜಿ ಬರದ ಒಂದು ಕೀಟನಾಶಕ ವಸ್ತುಗಳನ್ನು ಸಿಂಪಡಿಸುವಂತದು ಈ ಈ ರೀತಿಯೆಲ್ಲ ಮಾಡುವಂಥದ್ದು ಒಳ್ಳೆಯದು ಅಂದರೆ ಅಂದರೆ ನಾನು ನಾನು ಕೂಡ ಈ ರೀತಿಯ ಒಂದು ಮಾಡುವ ವಿಧಾನವನ್ನು ಅಂದರೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೇನೆ ಇದು ನನಗೆ ಇಷ್ಟ ಅಂದರೆ ಏನಾದ್ರೂ ತೊಂದರೆ ಇದರಿಂದ ಯಾವ್ದೇ ತೊಂದರೆಗಳು ಇಲ್ಲ ಎಂದು ಎಣಿಸಿದ್ದೇನೆ